ಕನ್ನಡ ಭಾಷೆಯನ್ನು ಸಂರಕ್ಷಿಸಲು ಮತ್ತು ಅದಕ್ಕೆ ಪ್ರಚಾರ ನೀಡಲು ನಾವು ಕೈಗೊಳ್ಳುವಂತಹ ಒಂದು ಕ್ರಮಗಳು ಮತ್ತು ಜನ ಸಮೂಹಗಳಲ್ಲಿ ಪಾಲ್ಗೊಳ್ಳುವಂತಹ ಪ್ರಯತ್ನಗಳೂ ಹ್ಞೂ ಕನ್ನಡ ಪತ್ರಿಕೆ ಓದುವುದು ಕನ್ನಡದಲ್ಲಿ ಬರೆಯುವುದು ಮತ್ತು ಕನ್ನಡದಲ್ಲಿ ಓದುವುದನ್ನು ಆದಷ್ಟು ಕನ್ನಡದಲ್ಲೇ ವ್ಯವಹರಿಸುವುದನ್ನು ಕಲಿಯಬೇಕು ನಮ್ಮ ಸಂಸ್ಕೃತಿಯನ್ನು ಉಳಿಸುವುದರ ಜೊತೆಗೆ ನಮ್ಮ ಕನ್ನಡ ಭಾಷಿಗರನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಸಲು ನಾವು ಸಹಕರಿಸಬೇಕು ಅದೇ ರೀತಿ ಕನ್ನಡ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಯೋಧರ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು ಚಿಕ್ಕ ಮಕ್ಕಳಿಗೂ ನಮ್ಮ ಕನ್ನಡದ ಸುಗಂಧವನ್ನು ಹರಿಸಬೇಕು ಪ್ರತಿಯೊಬ್ಬರೂ ಕನ್ನಡ ಕನ್ನಡ ನಾಡಿನ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಕಾಳಜಿ ವಹಿಸಬೇಕು ಒಟ್ನಲ್ಲಿ ನಾವೆಲ್ಲರು ಒಗ್ಗಟ್ಟಾಗಿ ಹ್ಞೂ ಬಾಳಬೇಕು ಇನ್ನೂ ಹೇಳ್ತಾ ಹೋದರೆ ಬಹಳಷ್ಟು ಇದೆ ಬೇರೆ ಬೇರೆ ಭಾಷೆಗಳನ್ನು ಗೌರವಿಸು ಗೌರವಿಸಬೇಕು ಆದರೆ ನಮ್ಮ ಕನ್ನಡ ಭಾಷೆ ಮೇಲೆ ಪ್ರೀತಿ ಅಭಿಮಾನವನ್ನು ತೋರಿಸಬೇಕು ಅದೇ ರೀತಿಯಂತಹ ಕನ್ನಡಿಗರು ನಾವು ಯಾವುದಕ್ಕೆ ಮುಜುಗರಕ್ಕೆ ನಾವು ಒಳಪಡಬಾರದು ಅನ್ಯ ಭಾಷಿಗರನ್ನು ಕನ್ನಡದಲ್ಲೇ ಮಾತಾಡಿಸಬೇಕು ಹ್ಞೂ ಆಂಗ್ಲರ ಭಾಷೆ ಅಗ್ ಆಂಗ್ಲ ಭಾಷೆ ಕಲಿತವ್ರು ಒಟ್ಟಿಗೆ ಅನ್ನೋ ಎಂಬ ಭಾವನೆಯನ್ನು ಬಿಡಬೇಕು ನಮ್ಮ ಕನ್ನಡ ಭಾಷೆಯಲ್ಲಿ ಕಲಿತು ಉನ್ನತ ವಿದ್ಯಾಭ್ಯಾಸಕ್ಕೆ ಸೇರಿ ಇಂಗ್ಲೀಷ್ ಕಲಿತು ಆನಂತ್ರ ನಮಗೆ ಅನ್ನ ಕೊಟ್ಟ ಭಾಷೆ ಎಂದು ಎಲ್ಲವೂ ಇಂಗ್ಲೀಷ್ಮಯವಾಗಬಾರದು ಏಕೆಂದರೆ ಒಬ್ಬ ವ್ಯಕ್ತಿ ಪರಿಪೂರ್ಣತೆಯನ್ನು ಪಡೀಬೇಕಾದ್ರೆ ನಮ್ಮ ಮಾತೃಭಾಷೆಯಿಂದ ಮಾತ್ರ ಸಾಧ್ಯ ಮಾತೃಭಾಷೆಯನ್ನು ಕಡೆಗಣಿಸಿದ ವ್ಯಕ್ತಿ ಹೆತ್ತ ತಾಯಿಯನ್ನು ಕಡೆಗಣಿಸಿದಷ್ಟೇ ಸತ್ಯ ಎನ್ನುವುದು ನಾನು ಇಲ್ಲಿ ಹೇಳದಕ್ಕೆ ಇಷ್ಟಪಡ್ತೀನಿ ಕನ್ನಡವನ್ನು ಉಳಿಸುವುದು ಹೇಗೆ ಎನ್ನುವಂಥ ಪ್ರಶ್ನೆಗಳು ಏಕೆ ಉದ್ಭವಿಸುತ್ತವೋ ಗೊತ್ತಿಲ್ಲ ನಮ್ಮ ಕನ್ನಡದ ವಿನಾಶ ಅಂಚಿನಲ್ಲಿರುವ ಭಾಷೆ ಎಂದು ನಾವೂ ಭಾವಿಸಿರಬೇಕು ಇದು ತಪ್ಪು ಕಲ್ಪನೆ ಕನ್ನಡ ಉಳಿವು ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ರಕ್ಷಿಸೋಣ ಎಂಬಂಥ ಫಲಕಗಳು ಹೋರಾಟಗಳು ಜನರ ಮನಸ್ಸಿನಲ್ಲಿ ತಪ್ಪು ವಿಚಾರಗಳನ್ನು ತುಂಬುತ್ತವೆ ಹ್ಞೂ ಓದುವುದು ಬರೆಯುವುದು ಯಾವಾಗ ಆಡುತ್ತೇವೋ ಆಗ ನಾವು ಒಂದು ಭಾಷೆ ಅಂತ್ಯವನ್ನು ಕಾಣಬಹುದಾಗಿದೆ ಇಥರ ಭಾಷೆಗಳ ಮೇಲಿನ ವ್ಯಾಮೋಹವೂ ಒಂದು ಭಾಷೆಯ ಕುಂಠಿತಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡವನ್ನು ಹೇಗ್ ಅರಿವು ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕೆಲವೊಂದು ಒಂದು ಸಲಹೆಗಳು ಕನ್ನಡ ಮಾತನಾಡುವುದು ಸಹಜೀವನದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಎಂಬ ಅರಿವನ್ನು ನಾವು ಹರಡಿಸಬೇಕು ಈಗ ಹಲವರು ಇಂಗ್ಲೀಷ್ ಮಾತನಾಡುವುದು ಒಳ್ಳೆಯದು ಮತ್ತು ನಾವು ವಿದ್ಯಾವಂತರು ಇದನ್ನು ಉದ್ಯೋಗದಲ್ಲಿದ್ದೇವೆ ಎಂದು ತೋರಿಸಿಕೊಳ್ಳುವುದಕ್ಕೆ ಇಂಗ್ಲೀಷ್ನಲ್ಲಿ ಮಾತನಾಡುತ್ತಾರೆ ಇದು ತಪ್ಪು ನಾವು ಈ ಪೊಳ್ಳು ವಾದದಿಂದ ಹೊರಬಂದು ಕನ್ನಡವನ್ನು ವಿಶ್ವಾಸದಿಂದ ಮಾತನಾಡಲು ಆರಂಭಿಸಬೇಕು ಅದೇ ರೀತಿ ನಮ್ಮ ಪ್ರತಿ ರಾಜ್ಯ ನಮ್ಮ ರಾಜ್ಯದ ಪ್ರತಿ ಶಾಲೆಯಲ್ಲೂ ಕನ್ನಡ ಕಲಿಸಲೇಬೇಕು ಕರ್ನಾಟಕ ರಾಜ್ಯ ಇದು ಕನ್ನಡ ನಾಡಾಗಿಯೇ ಉಳೀಬೇಕು ಭಾಷೆಯನ್ನು ಉಳಿಸಲು ಅದರ ದಿನನಿತ್ಯ ಬಳಕೆ ಅತ್ಯಂತ ಮುಖ್ಯ ಹೀಗಾಗಿ ಎಲ್ಲಿ ಸಾಧ್ಯವೋ ಅಲ್ಲಿ ಕನ್ನಡವನ್ನೇ ನಾವು ಮಾತಾಡೋಣ ಇನ್ನು ಕನ್ನಡ ಸಾಹಿತ್ಯದ ಬೆಳವಣಿಗೆಯೇ ನಮ್ಮ ಒಂದು ಸಾಹಿತಿಗಳ ಕೊಡುಗೆಯು ಅತ್ಯಂತ ಅಪೂರ್ಣವಾದದ್ದು ವರ್ಷಕ್ಕೆ ಒಂದಾದ್ರೂ ಕಾದಂಬರಿಯನ್ನು ಓದಲು ನಾವು ಪ್ರಯತ್ನಿಸೋಣ ಜೊತೆಗೆ ನನ್ನ ಕನ್ನಡದ ಬರವಣಿಗೆ ತಪ್ಪಿತು ಕೋರಾದಿಂದ ಅದನ್ನು ಮರುಕಳಿಸುವ ಪ್ರಯತ್ನದಲ್ಲಿದ್ದೇನೆ ಕನ್ನಡ ಸಿನ್ಮಾಗಳು ಮಾತ್ರ ನೋಡಿ ಎನ್ನುವುದು ತಪ್ಪು ಕನ್ನಡ ಸಿನ್ಮಗಳನ್ನೂ ನೋಡಿ ಜೊತೆಗೆ ಕಾದಂಬರಿಗಳು ಕಥೆಗಳು ಕವನಗಳನ್ನೂ ಓದಬೇಕು ಇತ್ತೀಚೆಗೆ ಕನ್ನಡ ವೆಬ್ ಶೋಗಳು ಒಳ್ಳೆಯ ರೀತಿ ಬೆಳೆಯುತ್ತಿವೆ ಈ ತರಹದ ಬೆಳವಣಿಗೆಗಳನ್ನು ನಾವು ಪ್ರೋತ್ಸಾಹಿಸಬೇಕು ಇನ್ನೂ ಹೇಳೋದಾದ್ರೆ ಸ್ ನಮ್ಮ ಕನ್ನಡ ಭಾಷೆಯ ತುಂಬ ಸೊಗಸು ಹಾಗೂ ಇದರ ಜೊತೆಗೆ ನಮ್ಮ ಕನ್ನಡಿಗ ನಮ್ಮ ಮಕ್ಕಳು ಕನ್ನಡತನ ಉಳಿಸಿ ಬೆಳೆಸೋದರಲ್ಲಿ ಇನ್ನೂ ಹೆಚ್ಚು ಸಹಾಯ ಮಾಡಬಹುದು ಸೋಶಲ್ ಮೀಡಿಯ ಮೂಲಕವೇ ಅಂತ ಅಲ್ಲ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡದ ಅಡುಗೆಗಳನ್ನು ಹೇಳ್ಕೊಡುವುದು ಜೊತೆಗೆ ಕೂಡ ಸಹಾಯ ಮಾಡುವುದು ನಮ್ಮ ಮನೆ ಮನೆ ಮಕ್ಕಳಿಗೆ ಕನ್ನಡ ಕೆಲಸ ಮಾಡೋಕ್ಕೆ ಪ್ರೇರಣೆ ಕೊಡ್ಬೇಕು ಇನ್ನೂ ಆಗಿನ ಕ್ ಹಳೇ ಕಾಲದಲ್ಲಿ ನಮ್ಮ ಜನ ರಾಜರು ಮತ್ತು ಕನ್ನಡ ರಾಷ್ಟ್ರದ ಶ್ರೀಮಂತಿಕೆಯನ್ನು ಜಗತ್ತಿಗೆ ಹೇಗೆ ಸಾ ಸಾರುತ್ತಿದ್ದರೋ ಹಾಗೇ ಪ್ರಪಂಚದ ಎಲ್ಲರಿಗೂ ಅರಿವು ಮೂಡಿಸ್ಬೇಕು ಪ್ರಪಂಚದ ಎಲ್ಲರಿಗೂ ನಮ್ಮ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಇನ್ನು ಮೊಟ್ಟ ಮೊದಲ್ನೇದಾಗಿ ಕನ್ನಡವನ್ನು ನಾವು ನಿರಂತರವಾಗಿ ಬಳಸಬೇಕು ಇದ್ರ ಜೊತೆಗೆ ಕನ್ನಡವನ್ನು ನಮ್ಮ ಸುತ್ತಮುತ್ತಲಿನ ಪರಭಾಷಿಗರಿಗೂ ಕಲಿಸುವುದು ಮಾಡಬೇಕು ಕಟ್ಟಕಡೆಯದಾಗಿ ಇದೊಂದು ಕೆಲಸವನ್ನು ಮಾಡಿದರೆ ಸಾಕು ನಮ್ಮ ಕನ್ನಡವನ್ನು ಉಳಿಸಲು ಬೆಳೆಸಲು ಪ್ರಚಾರ ಮಾಡಲು ಜನ ಸಮೂಹಗಳಲ್ಲಿ ಭಾಗವಹಿಸಲು ಇದು ಸಾಕು ಕನ್ನಡದ ಅಭಿವೃದ್ಧಿ ಕನ್ನಡದ ಬೆಳವಣಿಗೆ ಮತ್ತು ಕನ್ನಡಿಗರ ಏಳಿಗೆಗಾಗಿ ನಮ್ಮ ಅಮೂಲ್ಯವಾದ ವೋಟನ್ನು ಹಾಕಬೇಕು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಾಗ ಮಾತ್ರ ಸಾಧ್ಯ ಇನ್ನು ಕನ್ನಡಿಗರ ಜನಸಂಖ್ಯೆ ಕಡಿಮೆ ಆಗಿದೆ ಕನ್ನಡಿಗರ ಜನಸಂಖ್ಯೆ ಕಡಿಮೆ ಆಗಿದೆ ತಮಿಳ್ನಾಡಿನ ಪ್ರದೇಶದ ಕನ್ನಾಡಿಗಿಂತ ಚಿಕ್ಕದು ಆದರೆ ಅವರ ಸಂಖ್ಯೆ ಕನ್ನಡಿಗರಿಗಿಂತ ಹೆಚ್ಚೂ ಜೈ ಕನ್ನಡಾಂಬೆ